ಹಲೋ ಹಲೋ ಮ್ಯಾಮ್ ಇದು ಇದು ಮದೀನಾ ಹೋಟ್ಲಾ ನಿಮ್ಮ ಹೋಟ್ಲಲ್ಲಿ ಏನೇನು ಸಿಗುತ್ತೆ ಅದು ನಮಗೆ ಪಾರ್ಸೆಲ್ಲೂ ನಾಲ್ಕು ನಾಲ್ಕು ಇದು ಫ್ಲೋ ಪೂರನ್ ಪುಳ್ಳಿ ಪೂರಿ ಅದು ಬೇಕಾಗಿತ್ತು ನಮಗೆ ಅದಕ್ಕೆ ಫೋನ್ ಮಾಡಿದೆ ಹಾಂ ಪಾರ್ಸೆಲ್ ಬೇಕು ಯಾರು ಯಾರು ತಗೊಂಡು ಬರ್ತ ಹಾಂ ಪಾರ್ಸೆಲ್ ಬೇಕು ನಾಲ್ಕು ನಾಲ್ಕು ನೀವು ನೀವೇ ತರಿಸ್ ಹಾಂ ಪೂರಣ್ ಪುಳ್ಳಿ ಅದು ನಾಲ್ಕು ಪುಳ್ಯೋಗರೆ ನಾಲ್ಕು ಹ್ಞೂ ನಾಲ್ಕು ಇದು ನಿಮ್ಮ ನಿಮ್ಮ ಹುಡುಗ ಯಾರಾದರೂ ತೊಗೊಂಡು ಬಂದು ಇದು ಡಿಲವರಿ ಕೊಡ್ತಾರಾ ಹ್ಞೂ ಹ್ಞೂ ಎಷ್ಟ್ ಹಾಂ ಅದೆಲ್ಲ ಪಾರ್ಸೆಲ್ ಬೇಕು ನಮಗೆ ಹ್ಞೂ ಎಷ್ಟಾಗುತ್ತೆ ಹೌದಾ ಹಾಂ ಹೌದು ಎಷ್ಟ್ ಕಮ್ಮಿ ಆಗಲ್ಲ ಏನು ಇಲ್ಲ ಸ್ವಲ್ಪ ಹತ್ತಿರಾನೇ ಇರೋದು ನಾವು ಅಕ್ಕಪಕ್ಕದಲ್ಲೇನೆ ಇದ್ದೀವಿ ನಾವು ಹಾಂ ಅಕ್ಕಪಕ್ಕ ಇರೋದು ಹಾಂ ಹೌದು ಫೋನ್ಪೇ ಮಾಡ್ತೀದಿವಿ ಫೋನ್ಪೇ ಮಾಡ್ತೀವಿ ಆಮೇಲೆ ಯಾ ಎಷ್ಟು ಗಂಟೆಗೆ ಬರ್ತಾರೆ ಅವರು ಹಾಂ ಹೌದಾ ಬೇಗ ಕಳಿಸಿ ಹ್ಞೂ ಮನೇಲಿ ನೆಂಟರಿದಾರೆ ಅವ್ರಿಗೆ ಪೂರನ್ ಪುಳ್ಳಿ ಇದು ಪುಳಿಯೋಗ್ರೆ ಹಾಂ ಬೇಗ ಕಳ್ಸಿ